ನಾನು ಕೈಗೊಂಡ ಪ್ರವಾಸ ಏನೆಂದರೆ ಯಾವೂರಿಗೋಗಿದ್ದೆವು ಅಂದರೆ ಶಿರಡಿ ನಾಸಿಕ್ ತ್ರಯಂಬಕೇಶ್ವರ ಭೀಮಶಂಕರ ಆಯಿತು ಕಾಶಿ ವಿಶ್ವನಾಥ ಗೋಕರ್ಣ ಹಳೆಬೀಡು ಹಂಪಿ ಇವೆಲ್ಲ ಹೋಗಿದ್ದೆವು ಮತ್ತೆ ಭಾಳಷ್ಟು ಜನ ಹೋಗಿದ್ದೆವು ಎಲ್ಲ ಫ್ಯಾಮ್ಲಿ ಹೋಗಿದ್ದೆವು ಫ್ಯಾಮಿಲಿಯಿಂದ ಹೋಗಿದ್ದೆವು ಇಲ್ಲಂದ್ರೆ ಮತ್ತೆ ಎರಡು ಮೂರು ಕಾರುಗಳನ್ನು ಕಟ್ಟಿಕೊಂಡು ಹೋಗಿದ್ದೆವು ಇದ್ರಿಂದ ನಮಗೆ ಹಣದ ಭಾಳ ದುಬಾರಿಯಾಯ್ತು ನಾವೆಲ್ಲ ಒಂದ್ವೇಳೆ ಟ್ರೈನಿಂಗು ಟ್ರೇನಿಗೆ ಹೋಗ್ತಿದ್ದೇವಂದ್ರೆ ನಮ್ದು ಹಣ ಉಳಿತಾಯ ಆಗ್ತಿತ್ತು ಆಯಿತು ಸಮಯ ಉಪಯೋಗ ಆಗ್ತಿತ್ತು ಇದರಿಂದ ನಾವು ಮತ್ತೆ ಬೇರೆ ಬೇರೆ ಕಡೆ ಮತ್ತೆ ಅಲ್ಲಿಂದ ಕಾರ್ ಬುಕ್ಕಿಂಗ್ ಮಾಡ್ಕೊಂಡೋದ್ರೆ ನಮಗೆ ಹಣ ಕೂಡ ಉಳಿತಾಯ ಆಗ್ತಿತ್ತು ಆಯಿತು ಭಾಳ ಟ್ರಾವೆಲಿಂಗ್ ಮಾಡೋದ್ರಿಂದ ನಮಗೆ ಭಾಳ ಸುಸ್ತಾಯ್ತು ಕಾರ್ನಾಗೆ ಎಲ್ಲರೂ ಎಲ್ಲರೂ ಅಡ್ಜೆಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಆಯಿತು ಮಕ್ಕಳಿಗೆ ಕೂಡ ತೊಂದರೆ ಆಯಿತು ಕೆಲವರು ಆರೋಗ್ಯ ಸರಿ ಆಗಲ್ದು ಇರಲ್ದೋಯ್ತು ಮತ್ತೆ ಆಮೇಲೇನಾಯ್ತಂದ್ರೆ ಇದರಿಂದ ಈ ನಾವು ಮುಂದೆ ನೆಕ್ಸ್ಟ್ ಹೋಗ್ಬೇಕಾದ್ರೆ ನಾವು ಟ್ರೈನಲ್ಲೆ ಹೋಗ್ಬೇಕಂತ ಡಿಸೈಡ್ ಮಾಡಿದೆವು ಇದರಿಂದ ಹಣ ಉಳಿತಾಯ ಆಗ್ತದ ಮತ್ತೆ ಎಲ್ಲ ಮಕ್ಕಳು ಸೇಫ್ಟಿಯಾಗಿ ಹೋಗ್ಬೋದು ಅಂತ ನನಗೆ ಅನ್ನಿಸ್ತು ಮನ್ಸಿಗೆ ಆಯಿತು ನಾನು ಇದ್ರದ್ನೂ ನನ್ನ ಫ್ರೆಂಡಿಗೆ ಕೂಡ ಹೇಳಿದೆ ನಾನು ಹೀಗೆಲ್ಲ ಹೋಗ್ರಿ ನಮಗೆ ಕಾರ್ನಾಗೆಲ್ಲ ಹೋಗಿ ನಮಗೆ ಭಾಳ ಹೈರಾಣಾಗ್ಯದ ನೀವೆಲ್ಲ ಟ್ರೈನಿಗೆ ಹೋಗ್ರಿ ಹಿಂಗೆ ಹಿಂಗೆ ಮಾಡ್ರಿ ಮತ್ತೆ ಎಲ್ಲ ಹಣ ಕೂಡ ಉಳಿತಾಯ ಆಯ್ತಂತೆಲ್ಲ ನಾವು ಅವ್ರಿಗೆಲ್ಲ ಸಜೆಷನ್ ಕೊಟ್ಟಿದ್ದೆ ಅವ್ರಿಗೆ ಅವರು ಕೂಡ ಇದರಿಂದ ಸಜೆಷನ್ ತೊಗೊಂಡು ಇದೇ ರೀತಿ ಪ್ರವಾಸ ಮಾಡಿದ್ರು ಮತ್ತೆ ಇದರಿಂದ ಒಳ್ಳೆಯವರ ಎಕ್ಸ್ ಎಕ್ಸೆಪ್ಟ್ ಕೂಡ ಮಾಡಿದ್ರು ವೈನಿ ಹೇಳಿದ್ರಿ ನಮಗೆಲ್ಲ ರೊಕ್ಕದು ಗೊತ್ತಾಯಿತು ಸ್ಟಾನ್ ಹಾಳಾಯ್ತು ಮತ್ತೆ ಆದ್ರಾಗ ಛಂದ ಆಯಿತು ಮಕ್ಕಳೆಲ್ಲ ಹೋ ಛಲೋ ಹೋ ಛಲೋ ಬಂದಿದೆ ನಾವು ಅಂತೆಲ್ಲ ಮತ್ತೆ ಖುಷಿ ಪಟ್ರು ಆಯ್ತು ಮುಂದು ಕೂಡ ಮತ್ತೆ ನಾವೇ ಯಾವ್ದಾರ ಪ್ರವಾಸಿ ತಾಣಕ್ಕೆ ಹೋಗ್ಬೇಕಾದ್ರೆ ನಾವು ಇದೇ ರೀತಿ ಹೋಗ್ಬೇಕು ಅಂತ ಪ್ಲಾನ್ ಹಾಕ್ಕೊಂಡಿದ್ದೆವು ಮತ್ತೆ ಮತ್ತೆ ಬೇರೆಲ್ಲಿಗೆ ಬೀ ಕೂಡ ನಾ ಇದೇ ರೀತಿ ಹೇಳ್ಕೋತ ನಡೆದಿದ್ದೆ ನೀವು ಹಿಂಗೆ ಮಾಡ್ರಿ ನೀವು ಹಿಂಗೆ ಮಾಡ್ರಿ ಹಿಂಗೆ ಹೋಗ್ರಿ ಯಾವುದೇ ಊರಿಗೆ ಹೋಗ್ಬೇಕಾದ್ರು ಬೀ ಅಂತೆಲ್ಲ ಹೇಳಿದೆ ಅವರಿಗೆ ಇದರಿಂದ ಅವರು ಹೋಗ್ಬೇಕಂತ ಬಿ ಅವರು ಸ ರಿಯಾಕ್ಷನ್ ಇರುತ್ರಿ ಎಲ್ಲ ಹೆಂಗೆ ಮಾಡ್ಬೇಕಂತೆಲ್ಲಂತ ಅವರು ಖುಷಿಪಟ್ರು ಮತ್ತಿಬ್ಬರು ಮೂವರು ಬಿ ಇದೇ ರೀತಿ ನಾ ಹೇಳಿದ ಪ್ರಕಾರ ಅವರು ಹೋಗ್ಯಾರ ಪ್ರವಾ ಎಲ್ಲ ಊರುಗಳಿಗೆಲ್ಲ ಅಂತ ಮತ್ತೆ ಇದನ್ನು ಮಾಡಿದ್ರು ಅದ್ರಿಂದೆಲ್ಲ ಎಲ್ಲರು ಖುಷಿ ಪಟ್ರಂತ ನನಗ ಮನಸ್ಸಿಗನ್ನಿಸ್ತದ ಇದರಿಂದ ಮತ್ತೆ ನಮ್ಮ ಮುಂದೆಲ್ಲ ಬೇರೆ ಊರ್ಕಡೆ ಈ ಕಡೆ ಎಲ್ಲ ಹೈದರಾಬಾದ್ ಮತ್ತೆ ಶ್ರೀರಂಗಪಟ್ಟಣ ಹೈದರಾಬಾದ್ ವಂಡ್ರ ಲಾ ಇದಕ್ಕೆಲ್ಲ ಹೋಗ್ಬೇಕಾದ್ರೆ ನಾವು ಟ್ರೈನಿನ ಮೂಲಕವೇ ನಡ್ದಿದೀವಿ ಮತ್ತೆ ಅಲ್ಲಿ ಹೋಗಿ ಕ್ಯಾಬುಗಳನ್ನು ಬುಕ್ ಮಾಡ್ಕೊಂಡು ಇದರಿಂದ ನಡೆದಿದ್ದೆವು ಇದರಿಂದ ನಮ್ಮ ಹಣ ಕೂಡ ಉಳಿತಾಯ ಆಗ್ಲತ್ತದ ಸಮಯ ಕೂಡ ಉಳಿತಾಯ ಆಗ್ಲತ್ತದ ಮತ್ತೆ ನಮ್ಮ ಪ್ರಯಾಣ ಕೂಡ ಚೆಂದ ಆಗ್ಲತ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೆ ನಾನು ಮತ್ತೆ ನಾ ಬೇರ್ರೀಗೀ ನಮ್ದು ಫ್ಯಾಮ್ಲಿ ನಮ್ಮ ರಿಲೇಶನ್ದೋರಿಗೆ ಎಲ್ಲರಿಗೂ ನಾನು ಇದೇ ರೀತಿ ಹೋಗ್ರಿ ಅಂತ ಎಲ್ಲ ಹೇಳುತ್ತಿದ್ದೆ ಅವರು ಕೂಡ ಆಯಿ ಚಲೋ ಆಯ್ತು ಎಲ್ಲ ಎಷ್ಟು ಚೆಂದ ಹೇಳುತ್ತಿದ್ದೆ ನಾವು ಹಿಂಗೆ ಹೋಗ್ತೇವೆ ಅಂತ ಅವರೆಲ್ಲ ನಡ್ದಾರ ಮತ್ತೆ ಅವ್ರಿಗೆ ಹಣ ಕೂಡ ಉಳಿತಾಯ ಆಗ್ಲತ್ತದ ಮತ್ತೆ ಆರೋಗ್ಯವೂ ಕೂಡ ಚೆಂದಿಲ್ಲಿರ್ತದ ಅಂತ ಹೇಳಿ ಇದು ಮಾಡ್ತೆ ಮತ್ತೆ ಆಜು ಬಾಜುದವ್ರಿಗೆಲ್ಲ ನೇಬರ್ರ್ಸ್ಗೆಲ್ಲ ಹೇಳಾತ್ತೀರಿ ಮತ್ತೆ ನಾವೇನು ಮಾಡಿದಿ ಎಲ್ಲರೂ ಮತ್ತೆ ಅದಲ್ದೆ ನಮ್ಮ ನೇಬರ್ಸ್ ಮತ್ತೆ ಸಂಗದಿಂದ ಎಲ್ಲರೂ ಏನು ಮಾಡಿದ್ವಿ ಎಲ್ಲವೂ ಗುಂಪು ಕಟ್ಕೊಂಡು ಮತ್ತೆ ಎಲ್ಲ ಒಂದು ಹಿಂಗೆ ಬಸವ ಕಲ್ಯಾಣ ಮತ್ತೆ ಗುಲ್ಬರ್ಗ ನಾವೆಲ್ಲ ಕಾರ್ನಾಗೆ ಹೋಗೋ ಬದಲು ಬಸ್ಸು ಟ್ರೇನಿಗೆ ಹೋಗಿದ್ದೆವು ಟ್ರೇನಿಗೆ ಹೋಗಿ ಮತ್ತೆ ನಮ್ಮ ಪ್ರಯಾಣ ಕೂಡ ಸುಖಕರ ಆಯ್ತು ಹಣದ ಕೂಡ ಉಳಿತಾಯ ಆಯ್ತು ಮತ್ತೆ ಅಲ್ಲಿದೆಲ್ಲ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಮತ್ತೆ ರಿಟನು ಅದೇ ಟ್ರೇನಿಗೆ ರಿಟನ್ ವಾಪಸ್ಸು ಬಂದೆವು ಇದರ್ದಿಂದೆಲ್ಲ ಭಾಳ ಸಂತೋಷವಾಯ್ತು ಎಲ್ರೂ ಈ ಇದರಿಂದ ಎಲ್ಲ ಇಂದಿನ ಹೊಸ ಪಾಠ ಕಲ್ತೆವು ನಾವು ಅಂತ ಅವರು ಕೂಡ ಖುಷಿ ಪಟ್ರು ಮತ್ತೆ ಈಗ ಮುಂದೆ ನಾವೆಲ್ಲ ಹೋಗ್ಬೇಕಾದ್ರು ಬಿ ನಾವೇನು ಮಾಡ್ಲತ್ತಿದ್ದೆವು ಟ್ರೇನಿನ ಮೂಲಕವೇ ನಡೆದಿದ್ದೀವಿ ಮತ್ತೆ ಗೋರ್ಮೆಂಟ್ ಬಸ್ ಮೂಲಕ ನಡೆದಿದ್ದೀವಿ ಗೋರ್ಮೆಂಟ್ ಬಸ್ನಿಂದ ಬಿ ಏನಾಯ್ತದೆ ನಮಗೆ ಹಣದ ಉಳಿತಾಯ ಆಗ್ತದ ನಾವು ನಾವು ಸ್ವಂತ ಕಾರ್ ಕಟ್ಕೊಂಡೊದೇವವು ಅಂದ್ರೆ ಅವರೆಲ್ಲ ಚಾರ್ಜೆಲ್ಲ ಹೆಚ್ಮಾಡಿ ಬಸ್ಸಿಂದ ಡ್ರೈವರ್ದು ಕೂಲಿ ಕೊಡ್ಬೇಕು ಮತ್ತೆ ಪೆಟ್ರೋಲ್ ಹಾಕಬೇಕು ಡಿಸೆಲ್ ಹಾಕಬೇಕು ಎಲ್ಲ ಹಾಕ್ಬೇಕಲ್ಲ ಅದರ ಸಲವಾಗಿ ಅದು ಬ್ಯಾಡಂತಂದು ನಾವು ಗೋರ್ಮೆಂಟ್ ಬಸ್ ಮೂಲಕ ನಡೆದಿದ್ದೆವು ಮತ್ತೆ ಟ್ರೇನಿನ ಮೂಲಕ ನಡೆದಿದ್ದವು ಮತ್ತೆ ನಮ್ಮ ಫ್ಯಾಮ್ಲಿ ಮೆಂಬರ್ಸಿಗೆ ಕೂಡ ನಾವೇನು ಮಾಡ್ತೀವಿ ಮೊದಲೇ ಪ್ಲ್ಯಾನ್ ಹಾಕ್ಕೊಂಡು ನಾವು ಸರಿಯಾಗಿ ಎಲ್ಲ ಪ್ರೀ ಪ್ಲ್ಯಾನ್ ಹಾಕ್ಕೊಂಡು ಯಾವ ರೀತಿಯಲ್ಲಿ ಹೋಗ್ಬೇಕು ಹ್ಯಾಂಗೆಲ್ಲ ಹಣದ ಹಣ ಹ್ಯಾಂಗೆ ಉಳಿತಾಯ ಮಾಡಬೇಕು ಸಮಯ ಹ್ಯಾಂಗೆ ಉಳಿತಾಯ ಮಾಡ್ಬೇಕಂತ ಪ್ಲಾನ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡೆ ನಾವು ಪ್ರಯಾಣವನ್ನು ಮಾಡ್ಲತ್ತಿದ್ದೆವು ಮತ್ತೆ ಪ್ರವಾಸ ಮಾಡ್ಲತ್ತಿದ್ದೆವು ಇದರಿಂದೇನಾಗ್ತದ ನಮ್ದು ಎಲ್ಲ ಪ್ರವಾಸಿ ತಾಣಗಳು ಬಿ ನೋಡವಾಗ್ಲಾಗ್ತವ ಮಕ್ಕಳು ಬಿ ಖುಷಿ ಪಡ್ಲತ್ತಾರ ಇದರಿಂದ ಎಲ್ಲರ ಆರೋಗ್ಯ ಕೂಡ ಚೆಂದ ಇರ್ಲತ್ತದ ಮತ್ತೆ ಎಲ್ಲ ಅಲ್ಲೆಲ್ಲ ಹೋಗಿ ದೇವಸ್ಥಾನ್ದಾಗೆಲ್ಲ ಇರ್ಲಿಕ್ಕೆಲ್ಲ ನಮಗೆ ಸಹಾಯ ಆಗ್ಲತ್ತದ ಅಂತ ನಾನು ಹೇಳೋಕೆ ಇಷ್ಟಪಡ್ತೆ ಇದಲ್ದೆ ಈ ಮುಂದೆ ಕೂಡ ಹೋದರೆ ಬಿ ನಾವೆಲ್ಲ ಹಣ ಉಳಿತಾಯ ಆಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಲತ್ತಿದ್ದೆವೆ